ಹಲೋ ಮೇಡಮ್ ನೀವು ಮೇಡಮ್ ನಾವು ಶ್ರುತಿ ಅಂತ ನೀವು ಜ್ಞಾನ ವಿಕಾಸ ಎಜುಕೇಷನ್ ಟ್ರಸ್ಟ್ ಇದೆಯಲ್ಲ ಅಲ್ಲಿ ಫುಟ್ಬಾಲ್ ಕೋಚ್ ಅಂತ ಗೊತ್ತಾಯಿತು ಮೇಡಮ್ ನಾವು ತುಂಬ ದಿನಗಳು ನಾವು ತುಂಬ ದಿನಗಳು ಇಂದ ಫುಟ್ಬಾಲ್ ಬಗ್ಗೆ ತುಂಬ ಇಂಟ್ರಸ್ಟ್ ಇತ್ತು ಸ್ಕೂಲ್ ಲೆವೆಲ್ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ತಿದ್ವಿ ಈಗ ನಮಗೆ ನ್ಯಾಷನಲ್ ಲೆವೆಲೆಲ್ಲಿ ಎಲ್ಲ ಆಡೋಕೆ ತುಂಬ ಇಂಟ್ರೆಸ್ಟ್ ಇದೆ ಮೇಡಮ್ ಫುಟ್ಬಾಲಲ್ಲಿ ಅದಕ್ಕೆ ಕೋಚ್ ಬಗ್ಗೆ ಸರ್ಚ್ ಮಾಡ್ತಿದ್ವಿ ನಾವು ಫ್ರೆಂಡ್ ಸರ್ಕಲ್ಲು ಮತ್ತೆ ತುಂಬ ಕಡೆ ವಿಚಾರ್ಸ್ದಾಗ ನಿಮ್ಮ ಶಾಲೆಯಲ್ಲಿ ಅದರಲ್ಲೂ ನೀವು ತುಂಬ ಚೆನ್ನಾಗಿ ಕೋಚ್ ಕೊಡ್ತೀರ ಅಂತ ಗೊತ್ತಾಯಿತು ಅದಕ್ಕೆ ನಾನು ನಿಮ್ಮ ಶಾಲೆಯಲ್ಲಿ ಕೋಚ್ಗೆ ಜಾಯ್ನ್ ಆಗೋಣ ಅಂತ ಇದ್ದೇನೆ ಅದಕ್ಕೆ ಅದ್ರದ್ದು ಫೀಸು ಮತ್ತು ಟೈಮಿಂಗ್ಸ್ ಏನು ಅಂತ ತಿಳ್ಕೊಳ್ಬೇಕಿತ್ತು ಮೇಡಮ್ ಅದಕ್ಕೆ ವಿಚಾರಸೋಣ ಅಂತ ಫೋನ್ ಮಾಡಿದೆ ಅಲ್ಲ ಮೇಡಮ್ ನಾವು ಶಾಲೆಗೆ ಹೋಗಿ ಬರೋದಲ್ವ ಅದರಿಂದ ನನಗೆ ಹಾಂ ಸರಿ ಮೇಡಮ್ ಹೇಳಿ ಹಾಂ ನೋಡಿ ಹೇಳಿ ಮೇಡಮ್

ಐದುವರೆ ಇಂದ ಆರುವರೆಗ ಮೇಡಮ್ ಓಕೆ ಮೇಡಮ್ ಮತ್ತೆ ಫೀಸ್ ಎಷ್ಟು ಮೇಡಮ್ ದ ಓಕೆ ಮೇಡಮ್ ಯಾವಾಗ ದಿಲ್ಲಿಂದ ಬರೋದು ನೆಕ್ಸ್ಟ್ ಮಂಡೆ ಇಂದ ಬರೋದ ಹಾಂ ಓಕೆ ಮೇಡಮ್ ನನ್ನ ಹೆಸ್ರು ಶ್ರುತಿ ಸಿ ಎ ಅಂತೆ ಮೇಡಮ್ ಚಿನಕುರುಳಿ ಇಂದ ಬರೋದು ಹಾಂ ಓಕೆ ಮೇಡಮ್ ತ್ಯಾಂಕ್ ಯು